ಇವತ್ತಿನ ದಿನ ಈ ಮೊ ಈ ಮೊದಲೇ ಯಾವ ರೀತಿ ಇತ್ತಂದರೆ ಶಾಲೆ ಅಲ್ಲಿ ಕೆಲವೇ ಕೆಲವು ಶಿಕ್ಷಕರು ಇರ್ತಿದ್ದರು ವಿಷಯದ ಒಂದು ಜ್ಞಾನದ ಕೊರತೆ ಇರ್ತಿತ್ತು ಆ ಒಂದು ದೆಸೆಯಲ್ಲಿ ಏ ಮಕ್ಕಳು ಏನು ಮಾಡ್ತಿದ್ದಾರೆ ಟ್ಯೂಷನ್ಗೆ ಹೋಗ್ಬಕು ಅಲ್ಲಿ ಸಂಜೆ ಕ್ಲಾಸಿಗೆ ಹೋಗ್ಬೇಕಂತ ಅಭಿಪ್ರಾಯ ಇತ್ತು ಆರ್ ನಾವು ಇತ್ತೀಚಿನ ದಿನಗಳನ್ನು ನೋಡ್ದಾಗ ಎಲ್ಲಾ ಗ್ರಾಮೀಣವ ಶಾಲೆಯಿಂದ ಹಿಡ್ದು ಶಾರದ ಶಾಲೆಗಳಲ್ಲಿ ಕೂಡ ಹೊಸ ಹೊಸ ಒಂದು ಶಿಕ್ಷಕರ ಒಂದು ನೇಮಕಾತಿ ಆಗಿರುದರಿಂದ ಈಗಿನ ಶಿಕ್ಷಕ ಕೂಡ ಅವರು ಸಾಮಾನ್ಯ ಶಿಕ್ಷಕರು ಆಗಿಲ್ಲ ಅವರು ಬರುವಾ ಕಲಿಯುವಾಗ ಸಿ ಇ ಟಿ ಟಿ ಇ ಟಿ ಎಲ್ಲಾ ಎಕ್ಸಾಮುಗಳನ್ನ ಉತ್ತೀರ್ಣರಾಗಿ ತಮ್ಮ ವೃತ್ತಿಯನ್ನ ಪ್ರಾರಂಭಿಸಿದರು ಬಹುಶಃ ಒಂದು ಟಿ ಇ ಟಿ ಇರ್ಬೋದು ಸಿ ಇ ಟಿ ಇರ್ಬಕು ತಯಾರಾಗ್ಬೇಕಾರ್ ಶಿಕ್ಷಕರು ಕೂಡ ಸಾಕಷ್ಟು ವಿಷಯದ ಒಂದು ತಯಾರಿಯನ್ನ ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಮೊದ್ಲೇ ಯಾಕಂದರೆ ಈ ಮೊದ್ಲೇ ಹೇಳ್ದೆ ನಾನು ಇವತ್ತ ಸ್ಪರ್ಧಾತ್ಮಕ ಯುಗದ ಆಗಿದ್ದರಿಂದ ಸ್ಪರ್ಧೆಯನ್ನು ಎದರಿಸುವಂಥ ಒಂದು ವೈಪರಿತ್ಯ ನಮ್ಮ ಎದುರಿಗೆ ಇರೋದರಿಂದ ಶಿಕ್ಷಕರಾದಂಥವ್ರು ಭಾಳ ಗುಣಮಟ್ಟದ ಒಂದು ಜ್ಞಾನವನ್ನು ಪಡಿಬೇಕಾಗ್ತದೆ ಇವತ್ ಪಡ್ದು ಅವ್ರು ತಮ್ಮದೇ ಆದಂತ ಒಂದು ಸಿಇಟಿ ಪರೀಕ್ಷೆ ಇರ್ಬೋದು ಆಮೇಲೆ ನೀಟು ಶಟ್ ಎಂತ ಯಾವುದೇ ಒಂದು ಪರೀಕ್ಷೆಗಳನ್ನ ಕೂಡ ಎದ್ರಸಿ ಇವತ್ತ ನೇಮಕಾತಿ ಹೊಂದಿದವ್ರು ಅಂಥವ್ರು ಹೀಗಾಗಿ ಶಾಲೆಯಲ್ಲಿ ಕೂಡ ಇವತ್ತು ಸರ್ಕಾರಿ ಶಾಲೆ ಇರ್ಬೋದು ಖಾಸ್ಗಿ ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಯಾವುದೇ ಸಂಸ್ಥೆಗಳು ಇರ್ಬೋದು ಆದರೆ ಮೊದಲಿನ್ಕಿಂತ ಇವತ್ತು ಉನ್ನತ ಗುಣಮಟ್ಟದ ಶಿಕ್ಷಣ ಇವತ್ತು ಎಲ್ಲಾ ಕಡೆನು ಸಿಗ್ತಾಯಿದೆ ಮೊಟ್ಟ ಮೊದಲು ನಾವು ಗ್ರಾಮೀಣ ಭಾಗದಾಗ ಒಂದೇ ಶಾಲೆಗಳು ಇರ್ತಿದ್ವು ಒಂದೇ ಉಪಶಿಕ್ಷಕರು ಇರ್ತಿದ್ದರು ಐದಾರು ಶಾಲೆಗಳು ಇರ್ತಿದ್ವನ್ನ ನೋಡ್ತಾಯಿದ್ವಿ ಆದರೆ ಇವತ್ತು ಪ್ರತಿಯೊಂದು ಕ್ಲಾಸ್ರೂಮ್ ಕೂಡ ಒಬ್ಬೊಬ್ಬ ವ ಒನ್ನೊಂದು ತರಗತಿ ಕೂಡ ಒಂದು ವಿ ಪ್ರತ್ಯೇಕವಾದಂಥ ಕೊಠಡಿಗಳ ವ್ಯವಸ್ಥೆ ಇದೆ ಆಸನದ ವ್ಯವಸ್ಥೆ ಇದೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಭಾಳ ಗುಣಮಟ್ಟದ ಸ್ಮಾರ್ಟ್ಕ್ಲಾಸ್ಗಳು ಬರ್ತಾಯಿದ್ದಾವೆ ಇವತ್ತೆ ಖಾಶ್ಗಿ ಶಾಲೆಗಳ್ಕಿಂತ ಹೆಚ್ಚಿನ ಒಂದು ಗುಣಮಟ್ಟವನ್ನ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಒದಗಿಸ್ತಿರೋದನ್ನ ನಾವು ನೀವೆಲ್ಲರೂ ನೋಡ್ತಾಯಿದ್ದೇವೆ ಈ ಇಷ್ಟೆಲ್ಲ ಇದ್ದಾಗ ಕೂಡಾ ನಾವು ಮಕ್ಕಳಲ್ಲಿ ಇವತ್ತು ಶಾಲೆಯ ಸಾಮಯದಲ್ಲಿ ಬೆಳಗ್ಗೆ ಹತ್ತರಿಂದ ಹಿಡ್ದು ಸುಮಾರು ಐದು ಗಂಟೆವರೆಗೂ ಅಲ್ಲಿ ಪಾಠ ಪ್ರವಚನಗಳು ಎಲ್ಲಾ ನಡ್ದಿರ್ತಾವೆ ಅಲ್ಲೆ ಅವ್ರಿಗೆ ಸಾಕಷ್ಟು ಜ್ಞಾನವನ್ನು ದೊರೆಯುವ ಹೊತ್ನ್ಯಾಗ ಸಾಯಂಕಾಲದ ಟ್ಯೂಷನ್ ಆಗಲಿ ವಿಶೇಷ ತರಗತಿಗಳಾಗಲಿ ಯಾವುದು ಅವಶ್ಯಿಲ್ಲ ಅನ್ನೋ ಒಂದು ಒಂದು ವೈಯಕ್ತಿಕವಾದಂಥ ನನ್ನ ಅಭಿಪ್ರಾಯ ಯಾಕಂದರೆ ಈ ಮೊದ್ಲು ಏನಾಗ್ತಿದ್ದವು ಏಕ ಉಪಾಧ್ಯಾಯ ಶಿಕ್ಷಕರು ಇರುದನ್ನ ನಾವು ನೋಡಿದ್ವಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೂಡ ನಾವು ಆ ಒಂದು ಪದ್ಧತಿಯನ್ನು ನಾವು ಎಲ್ಲಿ ಕಾಣ್ತಾ ಇಲ್ಲ ನೋಡ್ತಾ ಇಲ್ಲ ಪ್ರತ್ಯೇಕವಾದಂಥ ತರಗತಿಗಳು ಪ್ರತ್ಯೇಕವಾದಂಥ ಕೊಠಡಿಗಳು ವಿಶೇಷ್ವಾದಂಥ ಶಿಕ್ಷಕರು ಪರಿಣಿತಿ ಹೊಂದಿದಂಥ ಶಿಕ್ಷಕರನ್ನ ಯಾಕಂದ್ರೆ ಅವರು ನೇರವಾಗಿ ಬರ್ವಂತವ್ರು ಅಲ್ಲ ಸಾಮಾನ್ಯ ಪರೀಕ್ಷೆ ಗ್ನಾ ಟಿ ಇ ಟಿ ಸಿ ಇ ಟಿ ಎಲ್ಲಾ ಪರೀಕ್ಷೆಗಳನ್ನ ಎದ್ರಸಿ ನೇಮಕಾತಿ ಆದಂಥವರು ಅಪಾರವಾದಂಥ ಜ್ಞಾನವನ್ನ ಹೊಂದಿದವ್ರು ಇವತ್ತೆ ಕನ್ನಡ ಶಾಲೆಯಲ್ಲಿ ಕೂಡ ನಾವು ನೋಡ್ದಾಗ ಸಾಕಷ್ಟು ಪಿ ಜಿ ಆಮೇಲೆ ಡಿಗ್ರಿ ಪದವಿಯನ್ನು ಹೊಂದಿದಂಥ ಶಿಕ್ಷಕರನ್ನು ನಾವು ನೋಡ್ತಾಯಿದ್ದೇವೆ ಈ ಎಲ್ಲ ಇಷ್ಟೆಲ್ಲ ಅವರು ಶಿಕ್ಷಕರು ಮಕ್ಕಳ ಸಲುವಾಗಿ ಇವತ್ತು ಕೊಡ್ತಾಯಿದ್ದಾರೆ ಯಾಕಂದರೆ ಶಿಕ್ಷಕರಾಗಿ ನೇಮಕವಾದ್ರೆ ಅವ್ರ ಜೀವ್ನದ ಅನುಭವ್ಗಳೇನು ಜೀವನದ ಘಟನೆಗಳೇನು ಅವ ಅದೇ ಅವರಿಗೆ ಪಾಠವನ್ನ ಕಲಿಸಿರುವಾಗ ನಾವು ನಮ್ಮ ಥರ ನಾವು ಕೂಡ ಇವತ್ತು ಕಷ್ಟಪಟ್ಟು ಬೆಳೆದು ಬಂದಿದಾವ ಅಂತ್ಹೇಳಿ ನಮ್ಮ ಕೈಲಿಯಾದಂಥ ಸಿಗುವಂಥ ಮಕ್ಳಿಗೆ ಕೂಡ ನಾವು ಕಷ್ಟಪಟ್ಟು ವಿದ್ಯಾರ್ಜನೆಯನ್ನು ಮಾಡಬೇಕು ಮತ್ತು ಅವರ ಮಕ್ಕಳ ಒಂದು ಭವಿಷ್ಯ ರೂಪವಾದಾಗ ನಾವು ಒಬ್ಬ ಶಿಕ್ಷಕರಾದ್ವಿ ಕೂಡ ನಮ್ಗೆ ಸಾರ್ಥಕತೆ ನಮ್ಗೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬರ್ತಾವನ್ನೋ ಒಂದು ಉದ್ದೇಶವನ್ನ ಶಿಕ್ಷಕರು ಹೊಂದಿದ್ದಾರೆ ಆ ದೆಸೆಯಲ್ಲಿ ಇವತ್ತು ಎಲ್ಲಾ ಶಿಕ್ಷಕರು ನೋಡ್ತಾಯಿದ್ದೇವೆ ವಿಶೇಷವಾಗಿ ಇವತ್ತು ಶೇರ್ಕಿಂತ ಗ್ರಾಮೀಣ ಭಾಗದಲ್ಲಿ ಕೂಡ ಮಕ್ಳಾ ಕಲಿಕೆಗೆ ಗುಣಮಟ್ಟ ಯಾಕೆಂದರೆ ಉತ್ತಮವಾದಂಥ ಶಿಕ್ಷಕರು ಸರ್ಕಾರಿ ಶಾಲೆಗಳಿಗೆ ಬರೋದರಿಂದ ಖಾಸ್ಗಿ ಶಾಲೆಗಳಿಗಿಂಥ ಏನು ಕಡ್ಮೆ ಇಲ್ಲ ಖಾಸ್ಗಿ ಶಾಲೆಯಲ್ಲಿ ಇರ್ಬೋದು ಆದರೆ ಖಾಸ್ಗಿ ಶಾಲಿಕಿಂತ ಹೆಚ್ಗಿ ಇವತ್ತು ಸರ್ಕಾರಿ ಶಾಲೆ ಕೂಡ ಉತ್ತಮ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರೋದರಿಂದ ಇವತ್ತು ಅಲ್ಲೆ ಕೊಡುವಂಥ ಶಿಕ್ಷಣನಾ ಸಾಕಷ್ಟು ಇರ್ತದ ಆಮೇಲೆ ನುರಿತ ಶಿಕ್ಷಕರು ಇರ್ತಾರೆ ಇವತ್ತು ಯಾವುದೇ ವಿದ್ಯಾರ್ಥಿ ಏನಾರ ಸಮಸ್ಯೆಗೆ ಕುಡದ ಒಂದ್ಸಲ ಯಾಕೆ ಹತ್ತು ಸಲ ಯಾ ಕೇಳುವಂಥ ಸಾಮಾರ್ಥ್ಯನ ಆಮೇಲೆ ಇವತ್ತೆಲ್ಲಾ ಸಾಮಾನ್ಯವಾಗಿ ಎಲ್ಲಾ ಕಡೆಯಲ್ಲು ನೆಟ್ವರ್ಕ್ ಇರೋದರಿಂದ ತಮಗೆ ವಿಷಯದ ಕೊರತೆ ಇದ್ದಾಗ ಕೂಡ ಮತ್ತು ಯಾರು ಪರಿಣಿತಿಯನ್ನು ಹೊಂದಿರ್ತಾರೆ ಆ ಶಿಕ್ಷಕರು ಕೂಡ ತಮ್ಮ ಮಾಹಿತಿಯನ್ನು ಪಡೆದು ಮಾ ಮು ಮುಂದಿನ ದ ತರಗತಿಗಳಲ್ಲಿ ವಿಷಯ ಬೋಧನೆ ಮಾಡುವಂಥ ಪ್ರವೃತ್ತಿಯನ್ನ ನಮ್ಮ ಶಿಕ್ಷಕ ಬಾಂಧವರು ಪಡೆದುಕೊಂಡಾರೆ ಇಷ್ಟೆಲ್ಲಾ ಇದ್ದಾಗ ಕೂಡ ಖಾಸ್ಗಿ ತರಗತಿಗಳ ಆವಶ್ಯಕತೆ ಇದೆಯಾ ಇವತ್ತು ನಾವು ನೀವೆಲ್ಲರು ಯೋಚನೆ ಮಾಡ್ಬೇಕು ಬರೇ ಮಕ್ ಮಕ್ಕಳನ್ನ ಬರೇ ಬೆಳಗ್ಲಿಂದ ಸಾಯಂಕಾಲ ಮಟ್ಟ ಕ್ಲಾಸ್ನ್ಯಾಗ ಕುಂದಿರ್ಸೋದು ಅವ್ರಿಗೆ ವಿಶೇಷ ಇದು ಮಾಡೋದು ಬರಿ ಇದ ಮಕ್ಕಳ ಬೆಳವಣಿಗೆ ವಯಸ್ಸಿನಲ್ಲಿ ಮಕ್ಕಳ ಬಾಲ್ಯ ಜೀವನದಲ್ಲಿ ಏನು ಕಲಿಬೇಕು ಆಟಗಳು ನೋಟಗಳು ನಾಟಕಗಳು ಹಬ್ಬ ಹರಿದಿನಗಳು ಇವುಗಳ ಬಗ್ಗೆ ಏನು ಆಸಕ್ತಿನೇ ಇಲ್ಲ ಮೊದಲೆಲ್ಲ ನಾವೆಲ್ಲಾ ಒಟ್ಟು ಕುಟುಂಬ ಒಂದು ರಜಾ ದಿನಗಳನ್ನ ಕಳಿಲಿಕ್ಕೆ ಅಜ್ಜಮ್ಮನ ಮನೆಗೆ ಹೊಕ್ಕಿದ್ವಿ ಅಲ್ಲೆಲ್ಲ ಬಂದು ಬಳಗ ಇರ್ತಿದ್ದು ಮಾವ ಅತ್ತೆ ಹೀಗೆ ಎಲ್ಲಾ ಅಕ್ಕ ತಂಗಿಯರ ಸಂಬಂಧಗಳು ಎಲ್ಲವನ್ನು ನೋಡಿ ನಾವು ಖುಷಿಯಿಂದ ಬದುಕ್ತಾ ಇದ್ವಿ ಒಳ್ಳೆಯ ಜೀವನವನ್ನ ಆರೋಗ್ಯಕರವಾದಂಥ ಜೀವನವನ್ನ ನಡೆಸ್ತಾಯಿದ್ವಿ ಇವತ್ತು ನೋಡಿ ಮಕ್ಕಳಲ್ಲಿ ನೋಡಿ ಯಾವತ್ತು ಮೂರು ಹೊತ್ತು ಪುಸ್ತಕ ಪುಸ್ತಕ ಬರೇ ಪುಸ್ತಕ ಹುಳ ಹೂ ಆಗಿದೆ ಜ್ಞಾನದ ಹುಳು ಆಗ್ಬಕು ಆಮೇಲೆ ಆವ್ ಇಲ್ಲ ಇಲ್ಲ ಬರೇ ಕಂಠಪಾಠ ಪ್ರವೃತ್ತಿಯನ್ನು ನಾವು ಜಾಸ್ತಿಯಾಗಿ ಮಾಡ್ತಾಯಿದ್ದೇವೆ ಇವತ್ತು ಏನ ಏನಂತ ತಿಳ್ಕೊಳ್ತಾರೆ ಅಂದ್ರೆ ನಮ್ಮ ಮಕ್ಕಳು ಚಲೋ ಶಾಲಿಗೆ ಹೋದ್ರೆ ಚಲೋರ ಆಗ್ತಾರ ಹಂಗೇನಿಲ್ಲ ಬರೇ ಬಿಲ್ಡಿಂಗು ವಾತಾವರಣ ನೋಡದೆನೆ ಅಲ್ಲಿ ಇರುವಂಥ ಗುಣಮಟ್ಟದ ಬಗ್ಗೆ ನಾವು ನೀವೆಲ್ಲ ಪಾಲಕರಾದವರು ಯೋಚನೆ ಮಾಡ್ಬೇಕು ಕೇವಲ ಒಂದು ಬಿಲ್ಡಿಂಗು ಒಂದು ಶಿಸ್ತು ಹಿಂಗೆ ನೇರವಾಯ್ ಹೋದ್ರೆ ಡಿಸಿಪ್ಲಿನ್ ಹೋಗದು ಅಷ್ಟೇ ಅಲ್ಲ ಅದು ಜ್ಞಾನ ಅಲ್ಲ ಅಲ್ಲಿ ಬೋಧನೆ ಮಾಡುವರ ಗ್ ಒಂದು ಶೈಲಿ ಯಾವ ರೀತಿ ಇದೆ ಅವ್ರು ಯಾವ ರೀತಿ ನಮ್ಮ ಮಕ್ಕಳಿಗೆ ದಾರಿದೀಪ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಮಕ್ಕಳನ್ನ ನಾವು ಆ ತರಗತಿಗಳ್ಗೆ ದಾಖ್ಲೆಯನ್ನ ಮಾಡಿದರೆ ಬಹುಶಃ ಈ ಸಾಯಂಕಾಲದ ತರಗತಿಯ ಆವಶ್ಯಕತೆ ಇರಲ್ಲ ಯಾಕೆಂದರೆ ಅಲ್ಲಿ ಯಾವ ಒಂದು ಗುಣಮಟ್ಟದ ಶಿಕ್ಷಣ ಪಡಿಬೇಕಿತ್ತು ಯಾವ ಒಂದು ಜ್ಞಾನವನ್ನು ಮಕ್ಕಳು ಪಡಿಬೇಕಾಗಿತ್ತು ಅಲ್ಲೇ ಶಾಲೆಯಲ್ಲಿ ಪಡುದರಿಂದ ಮತ್ತು ವಿಶೇಷವಾದಂಥ ತರಗತಿಗಳ ಆವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇವತ್ತು ಮಕ್ಕಳನ್ನ ನೀವು ನೋಡ್ರಿ ಏನು ಇಲ್ಲಪ್ಪ ಮೊದಲೆಲ್ಲ ಶಾಲಿಗಳು ಹೋಗ್ತಾಯಿದ್ರೆ ಇವತ್ತು ಎಲ್ಲಾ ಅವಧಿಗಳು ಎಲ್ಲಾ ಶಾಲಿಗಳು ಸರಿಯಾಗಿ ನಡಿತಾ ಇದಾವೆ ಆಮೇಲೆ ಶಿಕ್ಷಕರುಗಳು ಕೂಡ ಇವತ್ತು ಸಾಕಷ್ಟು ಒತ್ತಡ ಇದೆ ಇವತ್ತು ಎಲ್ಲಾ ಮಿಡ್ಯಾದವ್ರು ನೋಡ್ತಾ ಇದ್ದಾರೆ ಮಾಧ್ಯಮದವ್ರು ಇದನ್ನ ನೋಡ್ತೆ ಹಿಂಗಾಗಿ ಶಿಕ್ಷಕರು ಇವತ್ತು ಸಮಯ ಹರಣ ಮಾಡಿದ್ದೇನೆ ತಮ್ಮ ತಮ್ಮ ಪಾಠ ಪ್ರವಚನಗಳು ಇರುತ್ತೆ ಮಕ್ಕಳ ಕಲಿಕೆಗೆ ಏನು ಬೇಕಲ್ಲಾ ಅದರ ಅವಶ್ಯ ಏನು ಸಾಯಂಕಾಲ ಹೋಗೋದರಿಂದ ಮಕ್ಳಿಗೆ ಏನಾಗ್ತದೆ ಬೆಳಗ್ಲಿಂದ ಸಾಯಂಕಾಲ ಮಟ್ಟ ಅಲ್ಲಿ ಪಾಠ ಪ್ರವಚನಗಳು ಇರ್ತವೆ ಅಲ್ಲಿ ಹೋಮ್ವರ್ಕ್ ಆಗಿರ್ತೈತೆ ಅವ್ರ್ದ ಏನು ಟೆಸ್ಟ್ಗಳು ಆಗ್ತವ ಪರೀಕ್ಷೆಗಳನ್ನ ತೆಗೆದ್ಕೊಳ್ತಾರ ಎಲ್ಲದು ಮಾಡಿರ್ತಾರೆ ಮತ್ತು ಅದು ಬಂದ ತಕ್ಷಣ ಇಲ್ಲಿ ಬಂದು ಸ್ವಲ್ಪ ಏನು ಒಂದು ಆಟಗಳಿಲ್ಲ ನೋಟ್ಗಳಿಲ್ಲ ಪಾಠ್ಗಳಿಲ್ಲ ಆಮೇಲೆ ಏನು ಒಂದ ಇದು ಒಂದು ಯಾವುದು ಥರದಂಥ ಮನರಂಜನೆ ಇಲ್ಲ ಖಾಸಗಿ ಕಾರ್ಯಕ್ರಮಗಳಿಲ್ಲ ಇವನ್ನೆಲ್ಲ ಏನು ನೋಡದಿಲ್ಲ ಬರೇ ಅಧ್ಯಯನ ಅಧ್ಯಯನ ಬನ್ಬಿಟ್ಯ ಇಲ್ಲಿ ನಡೆ ಬಂದ್ಯಾ ನಡೆ ಅಲ್ಲೆ ಇವಾಗ ಈ ಶಾಲಿದ ಮುಗಿತ ಇನ್ನ ಟ್ಯೂಷನ್ ಹೋಗಿ ಹೀಗಾಗಿ ಮಕ್ಕಳಲ್ಲಿ ಆ ಕಲಿಕಾ ಗುಣಮಟ್ಟ ಅದ್ರ ಬಗ್ಗೆ ಅಭಿರುಚಿ ಬರ್ಬಕು ಆದ್ರೆ ಇವತ್ತು ಅಭಿರುಚಿ ಆಸಕ್ ಏನ ಮಾಡಿದ್ರೆ ನಾವು ಆಸಕ್ತಿಯಿಂದ ಮಾಡ್ದಾಗ ಅದು ಪುನಃ ಪ್ರಭಾವ ಆಗ್ತದ ಆದ್ರೆ ಆಸಕ್ತಿನ ಇಲ್ದನ ಬರಿ ಒತ್ತಡ ಒತ್ತಡ ಒತ್ತಡ ಯಾ ಅವನು ಹೋಗ್ತಾನೆ ಬಾಜು ಮನೆಯವರು ಹೋಗ್ತಾರೆ ನೀ ಹೋಗು ಅವ್ರು ಹೋಗ್ತಾಳೆ ಅವ್ಳು ಹೋಗ್ತಾಳ ನೀನು ಹೋಗು ಇವ್ನು ಹೋಗ್ತಾನ ನೀನು ಹೋಗು ಈ ಒಂದು ಪ್ರವೃತ್ತಿ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ಯದ ಅವ್ನ ಮಾಡಿದರಿಂದ ನಾವು ಮಾಡ್ಬೇಕು ಅವ್ರು ನೋಡ್ತಾ ಇದ್ದಾರಲ್ಲ ಅದನ್ನ ನೋಡ್ಬಕು ಆದ್ರೆ ಅವ್ರು ಮಾಡಿದ್ದ ಅದ ಬೇರೆ ಇವರೇ ಬೇರೆ ಒಬ್ಬ ಮಗು ಮತ್ತು ಇನ್ನೊಬ್ಬ ಮಗು ಭಾಳ ಆದಂಥ ವ್ಯತ್ಯಾಸ ಇರ್ತದೆ ಎಲ್ಲಾರು ಇವತ್ತು ನೈನ್ಟಿ ನೈನ್ ಮಾಡಕ್ಕೆ ಆಗ್ತಾಯಿಲ್ಲ ಎಲ್ಲರೂ ತೊಂಬತ್ತು ತೊಂಬತ್ತು ಕೆಲವೊಬ್ಬರು ಮೂವತ್ತೈದು ಮಾಡ್ಬೋದಲ್ಲ ಯಾಕೆಂದರೆ ಅವ್ರವರ ಒಂದು ಪರಿಸರ ಆಮೇಲೆ ಅವರ ಒಂದು ಕಲಿಕಾ ಗುಣಮಟ್ಟ ಅವಲಂಬನೆ ಆಗಿರ್ತದೆ ಇವತ್ತೇನು ಎಲ್ಲಾರು ಅಷ್ಟು ಮಾಡಿದ್ರೆ ಎಲ್ಲರಿಗುನು ಉದ್ಯೋಗಗಳಿಲ್ಲ ಮತ್ತು ಬ್ಯಾರೆ ಬ್ಯಾರೆ ಇದು ಮಾಡ್ಬೇಕು ಇವತ್ತು ಶಿಕ್ಷಣ ಪಡೆದವ್ರ್ಕಿಂತ ಶಿಕ್ಷಣ ಏನು ಬರದೇ ಇದ್ದವರು ಕೂಡ ಜೀವನವನ್ನು ಸಾಗ್ಸ್ತಾ ಇದೆ ಯಾಕೆ ಅದು ಅವರ ಒಂದು ಕೌಶಲ್ಯ ಮೇಲೆ ಅವರ ಒಂದು ಬುದ್ಧಿ ಮಟ್ಟದ ಮೇಲೆ ಹೋಗ್ತಾಯಿದೆ ಕಲಿಕೆ ಅನ್ನೋದು ನಮ್ಗೆ ಜ್ಞಾನಾರ್ಜನೆಗೆ ಬೇಕು ಆದ್ರೆ ಕಲಿಕೆ ಅನ್ನೋದು ಅದು ಒತ್ತಡದ ಕಲಿಕೆ ಆಗ್ಯದ ಆಸಕ್ತಿದಾಯಕವಾದಂಥ ಕಲಿಕೆ ಆದಾಗ ಮಗುವಿನ ಮ್ಯಾಲೆ ಪರಿಣಾಮವನ್ನು ಬೀರ್ತದೆ ಶಾಲೆಯಲ್ಲಿ ಕಲಿಕೆ ಆಗದ್ದಿದೆ ಸಾಕು ಮತ್ತು ಖಾಸ್ಗಿ ಕಲಿಕೆ ಆವಶ್ಯಕತೆ ಭಾಳ ವಿರಳ ಆಗ್ತದೆ ವಿರಳ ಇರಬೇಕು ಯಾಕೆ ಮಗುವಿಗೆ ಮಗುವಿಗೆ ಕೂಡ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯ ಇರ್ತದ ಮಗುವು ಕೂಡ ಎಷ್ಟು ಪ್ರಮಾಣದಲ್ಲಿ ಓದ್ಬಕು ಎಷ್ಟು ಪ್ರಮಾಣದಲ್ಲಿ ಬರಿಬೇಕು ಅದನ್ನ ಬಿಟ್ಬಿಟ್ಟು ಪಾಲಕರು ಯಾರದೇ ಒಂದು ಒತ್ತಡಕ್ಕೆ ಅವರಿಗೆ ಖಾಸ್ಗಿ ತರ್ಗತಿಗೆ ಕಳಿಸಿ ಅವ್ರ ಮಕ್ಕಳಲ್ಲಿ ಇರುವಂಥ ಒಂದು ಆಸಕ್ತಿಯನ್ನ ಕಡಿಮೆ ಮಾಡ್ತಾರೆ ಹೊರ್ತು ಅವರು ಮ ಸ್ವ ಇಚ್ಛೆಯಿಂದ ಮನಸಾ ಇಚ್ಛೆಯಿಂದ ಕಲಿಯುವಂಥ ಪ್ರವೃತ್ತಿಯನ್ನ ನಾವು ಬೆಳೆಸಬೇಕು ಇವತ್ತು ತರಗತಿಗಳಲ್ಲಿ ಕೂಡ ಸಾಕಷ್ಟು ಬೋಧನೆಗಳು ಉತ್ತಮವಾದಂಥ ಬೋಧನೆಗಳು ಆಗ್ತದ ಉತ್ತಮವಾದಂಥ ಶಿಕ್ಷಕರು ಇದ್ದಾಗ ಕೂಡ ಮತ್ತು ಸಾಯಂಕಾಲ ಅವರಿಗೆ ನಾವು ಹಣದವನ್ನು ಕೊಟ್ಟು ಮತ್ತು ಅವ್ರಿಗೆ ಕರ್ಕೊಂಬರೋದು ಕಳ್ಸದು ಇದರಲ್ಲಿ ವೇ ಸಮಯವನ್ನ ವ್ಯಯ ಮಾಡದ ಅದನ್ನ ಅದಾ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಸ್ವಲ್ಪ ಎಂಟರ್ಟೈಮೆಂಟ್ ಆಗಿ ಅವ್ರ ಆರೋಗ್ಯ ದೃಷ್ಟಿಯಿಂದ ದೈಹಿಕ ದೃಷ್ಟಿಯಿಂದ ದೈಹಿಕವಾದಂಥ ಬೆಳವಣಿಗೆ ದೃಷ್ಟಿಯಿಂದ ಎಲ್ಲಾ ದೃಷ್ಟಿಯಿಂದ ಕೊಟ್ಟಿದ್ದೆ ಆದರೆ ಮಗು ಕೂಡ ಆಸಕ್ತಿದಾಯಕವಾಗಿ ಕಲಿತೈತಿ ಮತ್ತು ಇದು ಶಾಲೆಯಲ್ಲಿ ನಡೆಯುವಂತ ಪಾಠ ಪ್ರವಚನಗಳು ಸಾಕು ಖಾಸ್ಗಿ ತರಗತಿಗಳ ಆವಶ್ಯಕತೆಗಿಂತ ನಾವು ಪ್ರತಿನಿತ್ಯ ರೆಗ್ಯುಲರ್ ಆಗಿ ನಿಮ್ಮ ಪ್ರತಿನಿತ್ಯ ಶಾಲಿಗೆ ಹೋಗೋದರಿಂದ ಅಲ್ಲೇ ಸಾಕಷ್ಟು ಜ್ಞಾನಾರ್ಜನೆ ಇವತ್ತಿನ ಶಿಕ್ಷಕರು ಕೊಡ್ತಾಯಿದ್ದಾರೆ ಹೀಗಾಗಿ ಖಾಸ್ಗಿ ಶಾ ಸಂಜೆ ಸ್ ಟ್ಯೂಷನ್ ಕ್ಲಾಸಿಗೆ ಹೆಚ್ಚಿಗೆ ಮಹತ್ವ ಕೊಡದೇ ಪ್ರತಿನಿತ್ಯ ಅವರು ಶಾಲಿಗೆ ಹೋಗಿ ಶಾಲೆಯಲ್ಲಿಯೇ ಒಂದು ವಿಷಯವನ್ನು ಪಡೆದುದರಿಂದ ಆಮೇಲೆ ಇವತ್ ಎಲ್ಲಾ ನಾ ಹೇಳಿದ್ನಲ್ಲ ಇವತ್ ಒಂದ ಸಣ್ ಶಾಲೆಯು ಕೂಡ ಸಾಕಷ್ಟು ಸ್ನಾತಕೋತ್ತರ ಪದ್ವಿಯನ್ನ ಪಡೆದಂಥವ್ರು ಪದವಿಯನ್ನು ಪಡೆದಂಥವ್ರು ಶಿಕ್ಷಕರು ಇರೋದರಿಂದ ಅಲ್ಲೇ ಸಾಕಷ್ಟು ಜ್ಞಾನಾರ್ಜನೆಯನ್ನ ಮಕ್ಕಳು ಪಡಿಬೋದು ಮಕ್ಕಳು ಕೂಡ ಶಾಲೆಯ ಜೊತೆಗೆ ಮನೋರಂಜನೆ ಮತ್ತು ಅವರಿಗು ಕೂಡ ವೈಯಕ್ತಿಕವಾದಂಥ ಸಮಯವನ್ನ ಮೀಸಲು ಇಡಬೇಕು ಅಂತ ನಾ ಹೇಳ್ತಾ ಇದ್ದೇನೆ